ಹಾಂ ಬನ್ನಿ ವೆಲ್ಕಮ್ ಟು ಚಿತ್ರದುರ್ಗ ಬನ್ನಿ ಬನ್ನಿ ಹೌದೌದು ಓಕೆ ಹಾಂ ಓಕೆ ಓಕೆ ಓಕೆಪ್ಪಾ ಕೊಡೋಣ ಬನ್ನಿ ನಮ್ಮದು ನಮ್ಮದು ಫೀಸ್ ಬಂದು ಸಾವಿರದ ಐನೂರು ರೂಪಾಯಿ ಹಾಂ ಪರ್ ಹೆಡ್ ಸಾವಿರದ ಐನೂರು ರೂಪಾಯಿ ಹಾಂ ನಿಮಗಿಲ್ಲಿ ಸುಮಾರು ಒಂದು ನಾಲ್ಕೈದು ದೇವಸ್ಥಾನಗಳಿದ್ದಾವೆ ಅವುಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳ್ಸ್ಕೊಡ್ತೀನಿ ನೀವು ಬಂದ್ರಾಯ್ತು ಹಾಂ ಸಾಧ್ಯವಾದರೆ ನಿಮ್ಮದು ವೆಹಿಕಲ್ ಇತ್ತು ಅಂತ ಹೇಳಿದರೆ ಹ್ಞೂ ನಾಯಕನಹಟ್ಟಿ ಅಂತೇಳಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಗುಹಾಂತರ ದೇವಾಲಯಗಳು ಅಂತೇಳಿ ಅಶೋಕನ ಕಾಲದ ದೇವಾಲಯಗಳಿದ್ದಾವೆ ಏಕ ಶಿಲೆಯಲ್ಲಿ ಗುಹೆಗಳನ್ನು ಮಾಡಿದ್ದಾರೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಎರಡನೆಯ ಗುಹಾಂತರ ದೇವಾಲಯ ಇರುವಂಥ ಊರು ಹೊಸಗುಡ್ಡ ಅಂತೇಳಿ ನಾಯಕನಹಟ್ಟಿ ಸಮೀಪದಲ್ಲಿದೆ ನೀವದನ್ನು ಬಂದು ಅದನ್ನೂ ನೋಡ್ಕೊಂಬರ್ಬೌದು ಅಲ್ಲಿಂದ ನೀವು ತಳುಕಿಗೋದ್ರೆ ಅಲ್ಲಿ ತಳುಕಿನ ತರಾಸು ಅಂತೇಳಿ ನೀವು ಕೇಳಿರಬೇಕು ದುರ್ಗಾಸ್ತಮಾನ ಹಂಸಗೀತೆ ಅದನ್ನೆಲ್ಲ ಬರೆದಿರುವಂಥ ಕವಿಗಳ ಊರಿದೆ ಜನ್ಮಸ್ಥಳ ತರಾಸು ಅವರ ಬಗ್ಗೆ ಅಲ್ಲಿಂದ ನೀವು ಚಳ್ಳಕೆರೆಗೆ ಬಂದರೆ ಅಲ್ಲಿ ಚಳ್ಳಕೆರಮ್ಮನ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತಿದೆ ಹಾಂ ಹಿರಿಯೂರಿಗೆ ಬಂದುಬಿಟ್ರೆ ಹಿರಿಯೂರಲ್ಲಿಯೂ ಸಹ ನೀವು ಹಾಂ ಟೆಂಪಲ್ ಬಹಳ ಚೆನ್ನಾಗಿದೆ ವಾಣಿವಿಲಾಸ ಸಾಗರ ನಿಯರ್ ಆಗತ್ತೆ ಹೌದು ನೋಡಿರಿ ವಾಣಿವಿಲಾಸ ಸಾಗರ ಮೈಸೂರು ಅರಸರ ಕಾಲದಲ್ಲಿ ಕಟ್ಟಿದಂಥ ಒಂದು ಬೃಹತ್ತಾದಂತಹ ನೀರಾವರಿ ಯೋಜನೆಯ ಅಣೆಕಟ್ಟದು ವೇದಾವತಿ ನದಿಗೆ ಅಡ್ಡದಾಗಿ ಕಟ್ಟಿರುವಂತಹ ನದಿ ಅವನ್ನೆಲ್ಲ ನಿಯರ್ಬೈ ಒಂದು ಥರ್ಟಿ ಫೋರ್ಟಿ ಕಿಲೋಮೀಟರ್ ಒಳಗಡೆ ಇದ್ದಾವೆ ನೀವು ವೆಹಿಕಲ್ ಮಾಡ್ಕೊಂಬಂದ್ರೆ ಸಾಧ್ಯವಾದಷ್ಟು ಎಲ್ಲವನ್ನು ಕವರ್ ಮಾಡಿಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓ ತ್ರೀ ಡೇಸೂ ಬೇಕಿಲ್ಲ ಟೂ ಡೇಸಾದ್ರೆ ಸಾಕಪ್ಪ ನಿಮಗೆ ಮುಂದಕ್ಕೆ ಏನು ಪ್ರಯಾಣ ಬೆಳೆಸೋದಕ್ಕೆ ನಾನು ಅನುಕೂಲ ಮಾಡ್ಕೊಡ್ತೀನಿ ನೀವು ಅರ್ಲಿ ಮಾರ್ನಿಂಗ್ ಚಿತ್ರದುರ್ಗಕ್ಕೆ ಬರೋಹಾಗೆ ನೀವು ಬೆಂಗಳೂರನ್ನು ಮೂರು ಗಂಟೆಗೆ ಬಿಟ್ಟರೆ ಬೆಳಗಿನ ಜಾವ ವಯಾ ಶಿರಾ ಹತ್ತಿರಾನೋ ಅಥವಾ ಹಿರಿಯೂರು ಹತ್ತಿರ ಬಂದು ತಿಂಡಿ ಮಾಡ್ಕೊಂಬಿಟ್ಟು ಚಿತ್ರದುರ್ಗಕ್ಕೆ ನೀವು ಎಂಟು ಗಂಟೆಗೆ ಬಂದುಬಿಡ್ತೀರಿ ನಾನು ರೆಡಿ ಇರ್ತೀನಿ ನೀವು ಬಂದ ತಕ್ಷಣವೇ ಇಲ್ಲಿ ಚಿತ್ರದುರ್ಗದಲ್ಲಿ ಮೊಟ್ಟ ಮೊದಲನೇದಾಗಿ ನೀಲಕಂಠೇಶ್ವರ ದೇವಸ್ಥಾನ ಅಂತೇನಿದೆ ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವಂತಹ ದೇವಸ್ಥಾನ ಬಹಳ ಸುಂದರವಾದಂತಹ ಆ ಒಂದು ಕಟ್ಟಡ ಪ್ರಾಂಗಣ ಗರ್ಭಗುಡಿ ಮೇಲ್ಛಾವಣಿ ಆ ನೀಲಕಂಠೇಶ್ವರನ ಎರಡುವರೆ ಅಡಿ ಎತ್ತರದ ಒಂದು ಏಕಶಿಲಾ ಮೂರ್ತಿ ಅದಕ್ಕೆ ಮುಖಪದ್ಮ ಹೊಂದಿಸಿರೋದು ಅಲ್ಲೊಂದು ವಿಶೇಷ ಅಂತೇಳಿದರೆ ದೇವಸ್ಥಾನದ ಎಡಭಾಗದಲ್ಲಿ ಗಾಂಧೀಜಿಯವರು ಕೋಲನ್ನು ಹಿಡ್ಕೊಂಡು ನಿಂತಿರುವಂತಹ ಒಂದು ನಡೆದಾಡುವ ನಡೆದಾಡುತ್ತೇನೋ ಅನ್ನೋ ರೀತಿಯಲ್ಲಿರುವಂಥ ಒಂದು ಮೂರ್ತಿ ಇದೆ ಬಹುತೇಕ ಎಲ್ಲ ಮಕ್ಕಳೂ ಸಹ ಆ ಪ್ರತಿಮೆ ಹತ್ತಿರ ಹೋಗಿ ನಿಂತ್ಕೊಂಡು ಬಹಳ ಎಂಜಾಯ್ ಮಾಡುವಂಥದ್ದದು ಅದು ಬಿಟ್ಟುಬಿಟ್ರೆ ನೀವಿಲ್ಲಿ ಆಂಜನೇಯಸ್ವಾಮಿ ದೇವಸ್ಥಾನಗಳಿದ್ದಾವೆ ಏಕನಾಥೇಶ್ವರ ದೇವಸ್ಥಾನ ಇದೆ ಹಾಂ ಉಚ್ಚಂಗಿ ಎಲ್ಲಮ್ಮನ ದೇವಾಸ್ಥಾನ ಇದೆ ತಿಪ್ಪಿನ ಘಟ್ಟಮ್ಮನ ದೇವಸ್ಥಾನ ಅಂತೇಳಿ ಇವೆಲ್ಲರೂ ರಾಜವೀರ ಮದಕರಿ ನಾಯಕರ ವಂಶಸ್ಥರ ಕಾಲದಲ್ಲಿ ಇದ್ದಂತಹ ಆರಾಧ್ಯ ದೈವಗಳು ಹಾಂ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾದಂಥ ಪೂಜೆ ಕಾರ್ಯಕ್ರಮಗಳು ನಡಿತವೆ ಚಿತ್ರದುರ್ಗದಲ್ಲಿ ವರ್ಷ ಇಡೀ ಶ್ರಾವಣ ಮಾಸದ ಕಾರ್ಯಕ್ರಮ ಇರ್ಬೋದು ಧನುರ್ಮಾಸದ ಕಾರ್ಯಕ್ರಮ ಇರ್ಬೋದು ದೀಪೋತ್ಸವ ಇರ್ಬೋದು ಕಾರ್ತಿಕ ಇರ್ಬೋದು ಹಾಗೆಯೇ ಮೆರವಣಿಗೆಗಳು ಬಹಳಷ್ಟು ಯುಗಾದಿ ಹಬ್ಬದಲ್ಲಿ ಸಡಗರ ಸಂಭ್ರಮ ಸಾಕಷ್ಟು ವಿಧಿ ವಿಧಾನಗಳಲ್ಲಿ ಜನರನ್ನ ಧಾರ್ಮಿಕ ಭಾವನೆಗಳ ಕಡೆ ಕೊಂಡೈತಕ್ಕಂತ ಕಾರ್ಯಗಳು ನಡಿತನೇ ಇರ್ತವೆ ಅದರ ಜೊತೆಗೆ ಚಿತ್ರದುರ್ಗ ಬಹಳ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಹೆಸರಾದಂಥದು ಇಲ್ಲಿಯ ಮಸೀದಿಗಳು ಚರ್ಚುಗಳು ದೇವಸ್ಥಾನಗಳು ಇವೆಲ್ಲವೂ ಸಹ ಬಹಳಷ್ಟು ಚೆಂದ ಇರುವಂಥ ಇತಿಹಾಸವನ್ನು ಹೊಂದಿದ್ದಾವೆ ನೀವು ಬನ್ನಿ ಎಲ್ಲ ಸುಂದರವಾಗಿ ನಾನೆಲ್ಲ ವಿಚಾರಗಳು ನಿಮಗೆ ತಿಳಿಸ್ತೇನೆ ಹಾಂ ಕೋಟೆ ಒಳಗಡೆ ದೇವಸ್ಥಾನ ತುಂಬ ಇದ್ದಾವೆ ಹಾಂ ಕೋಟೆಯೇ ಒಂದಿವ್ಸ ಪೂರ್ತಿ ಬೇಕು ಬಿಸ್ಲಾಗೋದಕ್ಕೆ ಮುಂಚೆ ನೀವು ನಾವು ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಕೋಟೆ ನೋಡ್ಕೊಂಬಿಟ್ಟು ಕೆಳಗೆ ಬಂದ್ಬಿಡ್ಬೋದು ಹೌದು ಹೌದು ನೀವು ಆರು ಗಂಟೆಗೇ ಚಿತ್ರದುರ್ಗ ರೀಚಾಗೋ ಹಾಗೆ ಬಂದರೆ ಇನ್ನೂ ಬೆಸ್ಟ್ ಇನ್ನೂ ಬೆಸ್ಟ್ ಓಕೆ ಹಾಂ ಫೋನ್ ಕಾಲ್ ಮಾಡಿ ಬಂದುಬಿಡಿ ಓಕೆಪ್ಪ ಹಾಂ